ಹಲೋ ನಮಸ್ಕಾರ ಯಾರಮ್ಮ ಹಾಂ ಹೌದಮ್ಮ ಹಾಂ ನೆನ್ನೆ ನಾನು ಇರಲಿಲ್ಲ ಯಾಕಮ್ಮ ಹಾಂ ಎಷ್ಟು ದಿವ್ಸದಿಂದ ಐತಮ್ಮ ಹೌದಾ ಬೇರೆ ಹೋಗ್ಲಿಲ್ವಾ ಹಾಸ್ಪಿಟ್ಲ್ಗೆ

ಹಾಂ ಈಗ ಒಂದು ಕೆಲಸ ಮಾಡಿ ಟ್ಯಾಬ್ಲೇಟ್ಸ್ ಏನಾರ ಐತಾ ಮನೆಯಲ್ಲಿ ಹ್ಞೂ ಹ್ಞೂ ಹಾಂ ಜ್ವರ ಜಾಸ್ತಿ ಐತ ಜ್ವರ ಹಾಂ ನೀನೊಂದು ಕೆಲಸ ಮಾಡು ನೀನೊಂದು ಕೆಲಸ ಮಾಡು ಶುಂಠಿ ಕಷಾಯ ಅದು ಕುಡಿ ಸ್ವಲ್ಪ ಇವತ್ತು ನೈಟು ಜಾಸ್ತಿ ಜ್ವರ ಬಂದು ಹಾಂ ಹಾಂ ಹಾಂ ಈಗ ಟ್ಯಾಬ್ಲೇಟ್ಸ್ ತಿನ್ನು ಸ್ವಲ್ಪ ಜಾಸ್ತಿ ಜ್ವರ ಏನಾರು ಬಂದರೆ ಬಟ್ಟೆ ನೀರಲ್ಲಿ ಹಾಕಿ ಸ್ವಲ್ಪ ವೈಟ್ ಬಟ್ಟೆನ ಹಣೆ ಮೇಲೆ ಹಾಕ್ಕೋ ಆಮೆ ನಾಳೆ ಈಗ ವೈರಸ್ದು ಸ್ವಲ್ಪ ಇದಾಗೈತೆ ಎಲ್ಲ ಕಡೆನೂ ಅದ್ಕೊಸ್ಕರಾಗಿ ನಾಳೆ ಬನ್ನಿ ರಕ್ತ ಪರೀಕ್ಷೆ ಒಂದು ಮಾಡಿಸಿ ಅದರಲ್ಲಿ ಯಾವ ಥರ ಏನೈತೆ ಅಂತ ಇದು ಮಾಡಿ ಆಮೇಲೆ ನಾವು ಇದು ಕೊಡೋಣ ಯಾವ ಥರ ಇದು ಮಾಡಬೇಕು ಅಂತೇಳ್ಬಿಟ್ಟು ಇದು ಮಾಡೋಣ ನಾಳೆ ಸಾಯಂಕಾಲ ಐದು ಗಂಟೆ ಮೇಲೆ ಐದು ಗಂಟೆ ಮೇಲೆ ಬನ್ನಿ ಕ್ಲಿನಿಕಮ್ಮ ಬಂದ ಬಂದ ತಕ್ಷಣ ನೋಡಿ ಕಳ್ಸ್ತೀನಮ್ಮ ಓಕೆನಾ ಹಾಂ ಓಕೆ ಥ್ಯಾಂಕ್ ಯು